ಹಲೋ ಹಲೋ ಮೇಡಮ್ ನಮಸ್ತೆ ಹಾಂ ಮೇಡಮ್ ಮೇಡಮ್ ನಾವು ಒಂದು ಮನೆ ಒನ್ ಫ್ಲೋರ್ ಕಟ್ಟಿದ್ದೀವಿ ಇವಾಗ ಸ್ವಲ್ಪ ಹಣದ ಸಮಸ್ಯೆ ಮೊದ್ಲು ಇತ್ತು ಇವಾಗ ಹಣದ ಸಮಸ್ಯೆ ಇಲ್ಲ ಅದ್ಕೊಸ್ಕರ ಇನ್ನು ಎರಡು ಫ್ಲೋರ್ ಎಕ್ಸ್ಟೆಂಡ್ ಮಾಡ್ಬೇಕಂತ ಇದ್ವಿ ಆ ಎಕ್ಸ್ಟೆಂಡ್ ಮಾಡಲಿಕ್ಕೆ ಎಷ್ಟು ಖರ್ಚ್ ಆಗುತ್ತೆ ಮೇಡಮ್ ಸರ್ ಮೇಡಮ್ ಇದು ಎರಡು ಗುಂಟೆಯ ಪ್ರದೇಶದಲ್ಲಿದೆ ಅದು ಫೋರ್ಟಿ ಫೈವ್ ಫಿಫ್ಟಿ ಸೈಜ್ ಇದೆ

ಇವಾಗ ಮೇಲ್ಗಡೆ ಮೇಡಮ್ ಒಂದು ಬೆಡ್ ರೂಮು ಹಾಗು ಒಂದು ಟಾಯ್ಲೆಟ್ ವಿತ್ ಅಟ್ಯಾಚಡ್ ಬಾತ್ರೂಮ್ ಇರುತ್ತಲ್ಲ ಒಂದು ಬೆಡ್ ರೂಮ್ ಪ್ಲಸ್ ಅಟ್ಯಾಚಡ್ ಬಾತ್ರೂಮು ಸ್ವಲ್ಪ ಸ್ಮಾಲಾಗಿ ಒಂದು ಹಾಲ್ ಬೇಕು ಅಷ್ಟೇ ಸಾಕು ಹೆಚ್ಚೇನು ಬೇಡ

ಅಲ್ಲಿ ಕಿಚನ್ ಸಿಸ್ಟಮ್ ಏನು ಬೇಡ ಮೇಡಮ್ ಯಾಕಂದ್ರೆ ಕೆಳಗಡೆ ಆಲ್ರೆಡಿ ಒಂದು ಕಿಚನ್ ಇದೆ ಅದ್ಕೋಸ್ಕರ

ಇಲ್ಲ ಮೇಡಮ್ ಮೇಲ್ಗಡೆ ಇಲ್ಲ ಇಲ್ಲ ಸ್ಲ್ಯಾಪ್ ಹಾಕ್ತಿವಿ ಮೇಡಮ್ ಹಾಗು ವಿತ್ ನಾವು ವುಡನ್ನು ಸ್ವಲ್ಪ ಡೆಕೋರೇಷನಾಗಿ ಡೆಕೋರೇಟಿವ್ ಆಗಿರೋ ಥರ ಬೇಕು ನಮಗೆ ಅಂದರೆ ಅಂದರೆ ಮಿನಿಮಮ್ ಅಂದರೆ ಅಲ್ಲಿ

ಹಾಂ ಇವಾಗ ಮಿಡ್ಲ್ ಐದು ಪಿಲ್ಲರ್ ಬರುತ್ತೆ ಐದು ಪಿಲ್ಲರಿಗೆ ಎಷ್ಟು ಸಿಮೆಂಟ್ ಬೇಕಾಗ್ಬೋದು ಅಂದಾಜು ಹನ್ನೆರಡು ಫೂಟ್ ಹೈಟ್ ಇರುತ್ತೆ ಅದು ಪಿಲ್ಲರ್

ಹೋ ನಲ್ವತ್ತು ಚೀಲ ಸಿಮೆಂಟ ಹಾಂ ಓಕೆ ನೆಕ್ಸ್ಟ್ ಬಂದು ಹ್ಞೂ ಹಾಂ ಓಕೆ ಅಂದಾಜು ಮೇಡಮ್ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಒನ್ ಫಿಲ್ಲರ್ಗೆ ಮೇಡಮ್ ಒಟ್ಟು ಐದು ಪಿಲ್ಲರ್ಗೆ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಒಳಗಡೆ ಆಗ್ಬೋದಲ್ವ ಹಾಂ ಅಡ್ಡಿಲ್ಲ ಮ್ಯಾಮ್ ಹಾಂ ಓಕೆ ಮೇಡಮ್ ಹಾಗಾದ್ರೆ ಲೇಬರ್ ಚಾರ್ಜ್ ಎಲ್ಲ ಹಿಡಿದು ಅಂದಾಜು ಎಷ್ಟು ಬರ್ಬೋದು ಮೇಡಮ್ ಹಾಂ ಓಕೆ ಮ್ಯಾಮ್ ತ್ಯಾಂಕ್ ಯು ಮ್ಯಾಮ್